ಹಲೋ ಹಲೋ ಹೇಳಿ ಹೌದು ಟೂರಿಸ್ಟ್ ಏಜೆ ಅಂದ್ರೆ ನಮ್ಮ ಗಾಡಿ ಇದೆ ನೀವು ಬೇಕಾದರೆ ಎಲ್ಲಿ ಬೇಕಾದ್ರೂ ನಾವು ಕರ್ಕೊಂಡು ಹೋಗ್ತಿವಿ ಆದರೆ ಕಿಲೋಮೀಟ್ರ್ ಪ್ರಕಾರ ಒನ್ ತೌಸ ಒನ್ ತೌಸಂಡ್ ಹಂಗೆ ತಗಳ್ತಿವಿ ನಾವು ಅಷ್ಟೇ ಮತ್ತೆ ನಿಮಗೆ ಬೇಕಾದರೆ ಕಡಿಮೆ ಮಾಡಿಕೊಡ್ತೇವೆ ಎಲ್ಲಿ ಅಂದರೆ ಇಲ್ಲಿ ಟ್ರಾಪಿಕ್ ಎಲ್ಲ ಜಾಸ್ತಿ ಇದೆ ಎಲ್ಲ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನೋಡುವ ಆದಷ್ಟು ಕಡಿಮೆ ಹೌದಾ ನೋಡುವ ಅದು ಯಾವ ರೂಟ್ ಆದರೂ ನಡಿತೆ ನಿಮಗೆ ಯಾವ ರೀತಿ ಅಜಸ್ಟ್ ಆಗುತ್ತೆ ಆ ಥರ ಹೌದಾ ಆಯಿತು ನೀವು ಬನ್ನಿ ಬನ್ನಿ ನಾವು ಮಾತಾಡುವ ಒಂದ್ ಸರ್ತಿ ಕೂತುಕೊಂಡು ಅಲ್ಲಿ ಹಾಂ ಇಲ್ಲ ನಾವು ಅಂಕೋಲದಲ್ಲೇ ಬರ್ತಾ ಹೋಗ್ತಾ ಇರ್ತಿವಿ ಅಲಾ ಬೇಕಾರೆ ನೀವು ಬಸ್ ಸ್ಟ್ಯಾಂಡಲ್ಲೆಲ್ಲ ಸಿಗ್ತೀವಿ ನಿಮಗೆ

ಅಲ್ಲ ಅಲ್ಲಿ ಮಡಿ ಇರ್ಬೇಕು ಅಲ್ಲಿ ಪ್ಯಾಂಟ್ ಷರ್ಟ್ ಹಾಕೋರು ಹೋಗೊ ಹಾಗಿಲ್ಲ ಮಡಿಯಲ್ಲಿ ಹೋಗ್ಬೇಕಾಗತ್ತೆ ಅಲ್ಲಿ ಒಳಗಡೆ ಭದ್ರಕಾಳಿ ಅದು ಯಾರದ್ದು ಮಹಾಬಲೇಶ್ವರ ಟೆಂಪಲಲ್ಲಿ ಹೌದು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಹೋಗುವ ಹಾಗಾದ್ರೆ ಆಯ್ತು ಆಯ್ತು